ದಾವಣಗೆರೆಯಲ್ಲಿ ಉತ್ತಮವಾದ ಪರಿಣಾಮ ವಚ್ಚನ ಆಗಿರುವುದು ಅಂದರೆ ದಾವಣಗೆರೆ ಕುಂದುವಾಡದ ಕೆರೆ ಒ ಒಳಗಡೆ ಸುತ್ತಮುತ್ತಲಿನ ಪಾರ್ಕ್ಗಳನ್ನು ಸುಂದರವಾಗಿ ಮಾಡುದನ್ ಮಾಡು ಮಾಡಿದ್ದಾರೆ ಆಮೇಲೆ ಸ್ಮಾರ್ಟ್ ಸಿಟಿಯನ್ನು ತಂದು ಸ್ವಚ್ಛತೆಯನ್ನು ಕಾಪಾಡುತ್ತಾ ಹೋಗುತ್ತಿದ್ದಾರೆ ಮೊದಲಿನಂತೆ ಈವಾಗಿನ ಮೊದಲಕ್ಕಿನ ಈವಾಗಿನ ಭಾಳ ಉತ್ತಮವಾಗಿದೆ ಮತ್ತೆ ಇನ್ನು ಆಗಬೇಕಾದ ವಿಧಾನ ಅಂದರೆ ನಮ್ಮ ಸ್ ಈ ಕಡೆ ಅಳೀ ಹಳೆಯ ವಿಭಾಗದ ಹಳೆಯ ದಾವಣಗೆರೆ ಸೈಡಲ್ಲಿ ಹಾಸ್ಪಟ್ಲ್ ಆಸ್ಪತ್ರೆಗಳನ್ನು ಕಟ್ಟಿಸಬೇಕೆಂದು ಯಾಕೆಂದರೆ ಹಾಸ್ಪಿಟ್ಲ್ಗಳು ಯಾವು ದೊಡ್ಡ ದೊಡ್ಡ ಅಂಥ ಹಾಸ್ಪಿಟ್ಲ್ಗಳು ಇಲ್ಲ ಹೇಳ್ಕೋಳೋಂತ ಕಾಲೇಜ್ಗಳೂ ಇಲ್ಲ ಅದಕ್ಕಾಗಿ ಒಳ್ಳೆಯ ಆಸ್ಪತ್ರೆಗಳು ಕಟ್ಟಿಸಬೇಕು ಹೀಗೆ ದಾವಣಗೆರೆಯನ್ನು ಸ್ಮಾರ್ಟ್ ಸಿಟಿ ಅಂತ ಜಾರಿಗೆ ತಂದು ದಾವಣಗೆರೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುತ್ತಿದ್ದಾರೆ ಅದಕ್ಕಾಗಿ ದಾವಣಗೆರೆಯಲ್ಲಿ ಉಪಯೋಜನೆಗಳು ಅಥವಾ ಉಪಕ್ರಮಗಳು ಜಿಲ್ಲೆಯ ಒಟ್ಟು ಪ್ರಗತಿಯ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂದರೆ ಇದರಿಂದ ನಮ್ಮ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ನೀಡಲಾಗುವ ಸೇವೆಗಳ ಬಗ್ಗೆ ನಮ್ಮ ಆಲೋಚನೆ ಏನೆಂದರೆ ನಮಗೆ ಒಳ್ಳೆಯದಾದಂಥ ಒಂದು ದೊಡ್ಡ ಗೌರ್ಮೆಂಟ್ ಆಸ್ಪತ್ರೆಯನ್ನು ಇರಬೇಕು ಗೌರ್ಮೆಂಟ್ ಆಸ್ಪತ್ರೆಯನ್ನು ಕಟ್ಟಬೇಕು ಅದರಿಂದ ನಮಗೆ ಒಳ್ಳೆಯ ಉಪಯುಕ್ತವಾದ ಉಪಕ್ರಮಗಳು ದೊರಕುತ್ತವೆ ಆಮೇಲೆ ಈವಾಗಿನ ಥರ ಎಲ್ಲ ತೊಟ್ಟಿ ಕಸ ಯ ಕಸ ಆಗಿರಬಹುದು ಎಲ್ಲವನ್ನು ಕ್ಲೀನ್ ಮಾಡ್ತಾ ಬರ್ತಿದೆ ಸ್ಮಾರ್ಟ್ ಸಿಟಿಯನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಬರುತ್ತಿದ್ದಾರೆ